ಮಕ್ಕಳು ತಮ್ಮದೇ ಆದ ಉಳಿತಾಯ ಖಾತೆ ಹೊಂದಿರಬೇಕೆಂದರೆ ಅದು ಒಳ್ಳೆಯ ವಿಚಾರನೆ ಯಾಕಂದ್ರೆ ಈಗ ನೋಡಿರಿ ನಮ್ಮ ಕಾಲದೋರಿಗೆ ನಾವು ರೊಕ್ಕ ಉಳ್ಸ್ಬೇಕಂದ್ರೆ ನಾವೇನು ಮಾಡ್ತಿದ್ದೆವು ಒಂದು ಗಲ್ಲಾ ಅಂತೀವಿ ಒಂದು ಪೆಟ್ಟಿಗೆದಾಗ ಎಲ್ಲ ಸಣ್ಣ ಸಣ್ಣ ಕಾಯಿನ್ಗಳೆಲ್ಲಾ ಹಾಕ್ಕೊಂಡು ರೊಕ್ಕ ಜಮಾಯ್ಸ್ತಿದ್ದೆವು ಬಟ್ಟ ಅದು ಯಾವುದೋ ರೂಪದಾಗ ಕಳುವಾಗ್ತಿತ್ತು ಅಥವಾ ಆಮೇಲೆ ಸಿಕ್ತಾ ಇದ್ದಿಲ್ಲ ಅದು ಹೀಗೆಲ್ಲ ಏನೇನೋ ಪ್ರಾಬ್ಲಮು ಬರ್ತೀವು ಬಟ್ ಇವಾಗೇನಾಗಿದೆ ಬ್ಯಾಂಕ್ನಾಗ ಎಲ್ಲರಿಗೂ ಏನಂತಂದರೆ ಉಳಿತಾಯ ಖಾತೆ ಓಪನ್ ಮಾಡಿರಿ ಅಂತ ಸರ್ಕಾರಾನು ಹೇಳ್ತಾ ಇದೆ ಪ್ರತಿಯೊಂದು ಮನೆಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡೋ ಥರ ಇದೆಲ್ಲ ಒಳ್ಳೆಯದು ಬಟ್ ಮಕ್ಕಳಿಗೆ ಯಾಕೆ ತುಂಬ ಒಳ್ಳೆಯದು ಅಂತಂದ್ರೆ ಅವರು ಒಂದು ಉಳಿತಾಯ ಖಾತೆಯಿತ್ತು ಅಂತಂದ್ರೆ ಅವ್ರು ಈ ಕಡೆ ಏನಾದರೂ ಅವರ ತಂದೆ ತಾಯಿಗಳು ರೊಕ್ಕ ಹಾಕಿದರೂ ಅಂತಂದ್ರೆ ಅವ್ರು ಏನು ಮಾಡ್ಬೋದು ಸ್ವಲ್ಪ ಸ್ವಲ್ಪ ದುಡ್ಡನ್ನ ದುಡ್ಡು ಅದರಾಗ ಜಮೆ ಮಾಡ್ಬೋದು ಜಮೆ ಮಾಡಿಕೊಂಡು ಮಾಡಿಕೊಂಡು ಅದೇ ರೊಕ್ಕನ ಅವ್ರು ಮತ್ತೆ ಎಫ್ ಡಿ ಆಗೂ ಇಡ್ಬೋದು ಅಥವಾ ಏನಂತಾರೆ ಆರ್ ಡಿ ಆಗಿ ಭಿ ಇಡ್ಬೋದು ಸೊ ಆ ದುಡ್ಡಿಂದ ಅವ್ರು ನಾಳೆ ಎಜುಕೇಶನಿಗೆ ಹೆಲ್ಪ್ ಆಯ್ತದೆ ಆಮ್ಯಾಗೆ ಅವರಿಗೇನಾದ್ರು ಒಂದು ಸಡನ್ನಾಗಿ ಈವಾಗ ನೋಡಿರಿ ಪ್ರತಿಯೊಂದು ಅಪ್ಲಿಕೇಷನ್ಸ್ ಅಥವಾ ಪ್ರತಿಯೊಂದು ಎಕ್ಸಾಮ ಎಲ್ಲ ಆನ್ಲೈನಾಗೆ ರೊಕ್ಕ ಹಾಕಬೇಕು ಆನ್ಲೈನಾಗೆ ಅಪ್ಲೈ ಮಾಡಬೇಕು ಎಲ್ಲ ಈಗ ಆನ್ಲೈನ್ ಆಗ್ಬಿಟ್ಟಿವೆ ಸೊ ಈಗ ಅವರ ಕಡೆ ಏನಾದರೂ ಉಳಿತಾಯ ಖಾತೆಯಿತ್ತು ಅಂತಂದ್ರೆ ಆ ಖಾತೆಯಿಂದ ಅವರು ಒಂದು ಫೀಸ್ ಆಗಲಿ ತುಂಬೋದು ಅಥವಾ ಯಾವುದೋ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದರಲ್ಲೆಲ್ಲ ಭಾಳ ಹೆಲ್ಪ್ ಆಗ್ತದೆ ಸೊ ನನಗೆ ಅನ್ಸ್ತದೆ ಅಂದರೆ ಮಕ್ಕಳ ಕಡೆ ಕಂಪಲ್ಸರಿ ಒಂದು ಉಳಿತಾಯ ಖಾತೆ ಇರಬೇಕು ಅಂತ ನನಗೆ ಅನಿಸ್ತದೆ